ಇದು ಚಂದ್ರಹಾಸ್ ಡಾಕ್ಟ್ರ್ ಮಾತಾಡುದಾ ನನ್ನದು ಸ್ವಲ್ಪ ಕಾಲು ಸ್ವಲ್ಪ ನೋವು ನಡೆಯುವಾಗ ನಡೀಲಿಕ್ಕೆ ಆಗುದಿಲ್ಲ ಹಾಂ ಬೈಕಲ್ಲಿ ನಾನು ಬಿದ್ದು ಎಕ್ಸಿಡೆಂಟ್ ಆಗಿದೆ ನನಗೆ ಒಂದು ನಾಲ್ಕು ವರ್ಷದಿಂದ

ನಾನು ಫಸ್ಟ್ ಫಾದರ್ ಮುಲ್ಲರಲ್ಲಿ ಮಾಡಿದೆ ಅದು ಗುಣ ಆಗಲಿಲ್ಲ ಹಾಂ ಎಕ್ಸ್ರೇ ರಿಪೋರ್ಟೆಲ್ಲ ನನ್ನ ಹತ್ರ ಉಂಟು

ಹಾಂ ಈಗೀಗೆ ಬರ್ಬೋದು ಅಲ್ಲ ನಾನು ಅದು ಎಷ್ಟು ಟೈಮ್ ನೀವು ಎಷ್ಟು ಗಂಟೆಗೆ ಬರ್ತೀರಂತ ನಮ್ಗೆ ಹೇಳ್ಬೋದಾ

ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಎಷ್ಟು ಟೈಮ್ ಆಗ್ಬೋದು ಅದ್ರದಾ ಹೌದು ಹಾಂ ಹಾಂ ಸರಿ